ಹಲೋ ನಮಸ್ತೆ ಸರ್ ಸರ್ ಈ ವರ್ಷದ ವಾರ್ಷಿಕೋತ್ಸವ ಮಾಡ್ತಿರಲ್ಲ ಸರ್ ಅದು ಯಾವಾಗ ಮಾಡ್ತೀರ ಸರ್ ಅದು ಆ ವಾರ್ಷಿಕೋತ್ಸವದಲ್ಲಿ ನಾವು ಭಾಗವಯಿಸ್ಬೇಕಾ ಸರ್ ಈ ಕಾರ್ಯಕ್ರಮ ಮಾಡ್ತಿವಲ್ಲ ಸರ್ ಏನೇನು ವ್ಯವಸ್ಥೆ ಇರುತ್ತೆ ಸರ್ ಏನೇನು

ಸರ್ ಮಕ್ಕಳ ಹಕ್ಕುಗಳ ಬಗ್ಗೆ ಅಂತ ಹೇಳಿದ್ರಲ್ ಸರ್ ಅದೇ ರೀತಿ ಎಂಪ್ಲಾಯ್ಗಳ ಎಂಪ್ಲಾಯ್ಗಳು ಕೂಡ ಒಂದಿಷ್ಟು ಕಾನೂನು ಇರ್ತೈತ್ತಲ್ಲ ಸರ್ ಅದನ್ನು ಕೂಡ ಮಾಡ್ಬೋದಲ್ಲ ಸ ಕಾರ್ಮಿಕರಾ ಕಾನೂನು ಬಗ್ಗೆ ಅರಿವು ಮೂಡಸ್ಬೋದು ಅದೆ ಸರ್ ನಮ್ಮ ನಮ್ಮ ನಮ್ಮ ಸಂಸ್ಥೆನಲ್ಲಿ ಇರತಕ್ಕಂತ ಎಷ್ಟೋ ಕಾರ್ಮಿಕರಿಗೆ ಅವ್ರು ಕೆಲಸ ಮಾಡ್ತಿದಾರೆ ಅಷ್ಟೆ ಗೊತ್ತಿರತ್ತೆ ಸರ್ ಅವರು ಈ ಅವ್ರಿಗೆ ಬರಬೇಕಾದ ಸೌಲಭ್ಯಗಳ ಬಗ್ಗೆ ಏನು ಗೊತ್ತಿರೊಂಗಿಲ್ಲ ಹಂಗಾಗಿ ಕಾರ್ಮಿಕರ ಸೌಲಭ್ಯಗಳ ಬಗ್ಗೆ ಸ್ವಲ್ಪ ಕಾರ್ಮಿಕರ ಕಾನೂನು ಬಗ್ಗೆ ತಿಳಿಸ್ಬೇಕಂತ

ಓಕೆ ಸರ್ ತ್ಯಾಂಕ್ ಯು